ಇಪ್ಪತ್ತಾರು ಜನವರಿ ಎರಡು ಸಾವಿರದ ಇಪ್ಪತ್ಮೂರು ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ಮೂರು ಹದಿನೈದು ಆಗಶ್ಟ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ಮೂರು ಎರಡು ಅಕ್ಟೋಂಬರ್ ಎರಡು ಸಾವಿರದ ಇಪ್ಪತ್ಮೂರು